ಹಾಂ ಹಾಂ ಹಾಂ ಹೌದು ಹೌದು ಹಾಂ ಓಕೆ ಮ್ಯಾಮ್ ಬುಧವಾರ ಶಾಪ್ ಓಪನ್ ಇರತ್ತೆ ನೈನ್ ಇಂದ ಯೂಶ್ವಲಿ ದಿನ ಓಪನ್ ಮಾಡ್ಕೊಂಡು ಇರ್ತೀವಿ ಮಂಗಳವಾರ ಒಂದು ದಿನ ತೆಗಿಯಲ್ಲ ಅಷ್ಟೆ ಟ್ಯೂಸ್ಡೇ ಒಂದು ದಿನ ನಾವು ತಕೊಂಡಿರಲ್ಲ ಇನ್ನು ಉಳ್ದಿದ್ದ ದಿನ ಎಲ್ಲ ಓಪನ್ ಇರುತ್ತೆ ನೈನ್ ಟು ನೈನ್ ಇರುತ್ತೆ ಆ್ಯಕ್ಚುಲಿ ನಮ್ದ ಶಾಪ

ಹಾಂ ಹಾಂ ನಾ ಈಗ ಲೇಟೆಸ್ಟ್ ಡಿಸೈನ್ಸ್ ಎಲ್ಲ ನಮ್ದ ಆ್ಯಕ್ಚುಲಿ ಏನಂದರೆ ಬೇರೆ ಊರಿಂದ ಕರ್ಸಿದ್ದೀನಿ ಅದಕ್ಕಂತಾನೆ ಲೇಟೆಸ್ಟ್ ಡಿಸೈನ್ಸ್ಗಳ್ನೆಲ್ಲ ಮಾಡಿಸ್ಲಿಕ್ಕೋಸ್ಕರ ನಿಮ್ಮ ಹೆಸ್ರ್ ಏನು ಅಂದ್ರಿ ಹೇಳಿ ನಿಮ್ಮ ಹೆಸ್ರು ಏನಂದಿರಿ ಆಗಲೇ ನೀವು ನಮ್ಮ ಶಾಪಿಗೆ ಬಂದಿರ್ತೀರ ಅನ್ಕೊಳ್ತೀನಿ ಮೇ ಬಿ ನೋಡಿದ್ದೀನಿ ಅನ್ಸತ್ತೆ ನಿಮ್ಮನ್ನ ಯೂಶ್ವಲ್ ಕಸ್ಟಮರ್ ಅಲ್ಲವಾ ನೀವು ನಿಮ್ದು ಆ್ಯಕ್ಚುಲಿ ಕರ್ಲಿ ಏರ್ ಅನ್ಸತ್ತೆ ಅಲ್ಲವಾ ಹಾಂ ನೀವು ಏನಂದರೆ ಕರ್ಲಿ ಏರ್ ಇರೋದರಿಂದ ನಾ ಅವ್ರಿಗೆ ಹೇಳ್ತೀನಿ ನಾನು ತಗೊಳಿ ಅಂದರೆ ಲೈಕ್ ನೀವು ಕಲ್ಲರ್ ಮಾಡ್ಸದರೆ ಮುಂದ್ಗಡೆ ಸ್ಚಲ್ಪ ಚೆನ್ನಾಗಿ ಕಾಣ್ಸುತ್ತೆ ಅನ್ಕೊತೀನಿ ಮೇ ಬಿ ಓ ನಿಮಿಗೆ ಅಂದರೆ ಅದು ನಿಮ್ಮ ಕಾಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಲೈಕ್ ಅಂದರೆ ಸೈಡ್ ಎಫೆಕ್ಟ್ಸ್ ಇಲ್ಲಿ ಇಲ್ಲ ಇಲ್ಲ ಏನು ಸೈಡ್ ಎಫೆಕ್ಟ್ಸ್ ಇಲ್ದೆಲೇ ಯಾವುದೂ ಇಲ್ಲ ಅಂದರೆ ನೀವು ಏನಂದರೆ ಕಲ್ಲರ್ಸ್ ಹಾಕ್ಸಿಕೊಂಡು ಕರೆಕ್ಟಾಗಿ ಮೇಯ್ನ್ಟೇನ್ ಮಾಡಬೇಕು ಆಮೇಲೆ ಶಾಂಪುಸ್ ಅಷ್ಟೆ ಶಾಂಪುಸ್ ಕರೆಕ್ಟಾಗಿ ಯೂಸ್ ಮಾಡಬೇಕು ಓಕೆ ಓಕೆ ನೀವು ಯಾವಾಗ ಬರ್ತೀನಿ ಅಂತ ಹೇಳಿದಿರಿ ಹಾಂ ಓಕೆ ಓಕೆ ಅವತ್ತು ನೀವು ಬನ್ನಿ ನಾನು ಇರ್ತೀನಿ ಎಷ್ಟೊತಿಗೆ ಬರ್ತೀರಿ ಬೆಳಗ್ಗೆ ಓಕೆ ಓಕೆ ಅಷ್ಟೊತಲ್ಲಿ ಆದರೆ ನಾನು ಇರ್ತೀನಿ ಅವಾಗ ಬಂದರೆ ನೀವು ನಾನು ಎಲ್ಲ ಹೇಳ್ಕೊಡ್ತಿನಿ ನಿಮಗೆ ಹೆಂಗೆಂಗ್ ಎಲ್ಲ ಯೂಸ್ ಮಾಡಬೇಕು ಹೆಂಗೆಂಗ್ ಎಲ್ಲ ಯೂಸ್ ಮಾಡ್ಬೇಕು ಓಕೆ ಓಕೆಪ ಓಕೆ ತ್ಯಾಂಕ್ ಯು ಸೊ ಮಚ್ ಓಕೆ